ನಮ್ಮನೆಗೆ ಗಿಡ ಆಯಿತು ಗಿಡ ಅದಾಗೆ ನಾವು ದಿನಾ ನೋಡ್ಕೊಳ್ತೀವಿ ನೋಡಿ ನೀರು ಹಾಕೋದು ಅದಕ್ಕೆ ಇದು ಮಾಡೋದು ಅದು ಒಣ್ಗೋಗುತ್ತೆ ಅಂತ ಹೋಗಿ ನೀರು ಆಗಬೇಕು ಚೆನ್ನಾಗಿ ಅದೇ ಗಿಡ ಗುಲಾ ದು ಕನಕಾಂಬ್ರ ಗಿಡ ಇದೂ ಮಲ್ಲಿಗೆ ಹೂವದು ಕನ್ಕಾಂಬ್ರದ್ದು ಅದೆಲ್ಲ ಆಂಬೂರ್ ಮಲ್ಲಿ ರೋಜಾ ಅದೆಲ್ಲ ಗಿಡ ಇರುತ್ತೆ ಅದೀಗ ಎಲ್ಲ ಚೆನ್ನಾಗೆ ನೋಡ್ಕೊಳ್ಬೇಕು ನೋಡ್ಕೊಂಡಿದೆ ಅದಕ್ಕೆ ನೀರು ಎಲ್ಲ ಆಗಬೇಕು ನೀರು ಹಾಕಿದ್ರೆ ಎಲ್ಲ ಇದು ಆಗುತ್ತೆ ನಲ್ಲ ನಾನು ಹೋಗಿ ನಾನೋಗಿ ತಗೊಂಡು ಬರಲ್ಲ ನಮ್ಮನೆಗೆ ನಮ್ಮ ಸೊಸೆ ನಮ್ಮ ಮಗ ಇದ್ದರೆ ಅವ್ರು ಹೋಗಿ ತಗೊಂಡು ಬರ್ತಾರೆ ತಗೊಂಡು ಬಂದರೆ ಅದೀಗೆಲ್ಲ ನೋಡ್ಕೊಳ್ಳೋದು ನೀರು ಹಾಕೋದು ಎಲ್ಲ ನಾನು ನೋಡ್ಕೊಳ್ತೀನಿ ಅವರು ನೋಡ್ಕೊಳ್ತಾರೆ ಇವಾಗ ಇರೋದು ಅಷ್ಟು ಇನ್ಯಾವುದೂ ಇದಿಲ್ಲ ಆರೋಗ್ಯ ಅದಕ್ಕೆ ಸಣ್ಣಗಿದ್ದು ನೋಡ್ಕೊಳ್ಬೇಕು ಗಿಡಕ್ಕೆ ದಿನಾ ಅದಕ್ಕೆ ನೀರು ಹಾಕೋದು ಅದಕ್ಕೆ ಇದು ಮಾಡೋದು ಎಲ್ಲ ನೋಡ್ಕೊಳ್ಬೇಕು ನೋಡ್ಕೊಂಡ್ರೆ ಅದೂ ಚೆನ್ನಾಗಿ ಇದು ಬೆಳ್ಕೊ ಬರುತ್ತೆ ಬಂದರೇ ಹೂವೂ ಒಟ್ಟು ಅದ್ರಾಗೆ ಇದು ಆಗುತ್ತೆ ಕನಕಾಂಬರ ಹೂವೋ ರೋಜಾ ಹೂವೋ ಆಂಬೂರು ಮಲ್ಲೆ ನಂದು ಮಲ್ಲಿಗೆ ಹೂವು ಅದೆಲ್ಲ ಇದು ಆಗುತ್ತೆ ಅದೆಲ್ಲ ಆದರೆ ನೋಡಿ ಇದು ಮಾಡ್ಕೊಳ್ಬೇಕು ಚೆಂದಾಗಿ ನಾನು ಮಾಡಿದ್ರೆ ಅದೂ ಚೆನ್ನಾಗಿ ಹೂವು ಅದ್ರಾಗೆ ಹೂವು ಬರುತ್ತೆ ಹೂವು ಬಂದರೆ ಅದಿದು ಮಾಡ್ಕೊಳ್ತೀವಿ ಹಂಗೆ ಬಿಟ್ಬಿಟ್ಟರೆ ಎಲ್ಲ ಒಣಗೋಗುತ್ತೆ ಅದಕ್ಕೆ ನೀರು ಚೆಂದಾಗಿ ಆಗಿ ಇದು ಮಾಡ್ಕೊಳ್ಬೇಕು ನೀರು ಚೆಂದಾಗಿ ಹಾಕಿದ್ರೆ ಅದೂ ಚೆಂದಾಗಿ ಬೆಳೀತದೆ ನೀರು ಹಾಕ್ದಿರ ಎಲ್ಲ ಎಲ್ಲ ಒಣಗೋಗತ್ತೆ ಅದಕ್ಕೆ ನೋಡ್ಕೊಳ್ಳೋದು ನೋಡ್ಕೊಂಡಿದ್ದರೆ ನಮಗೂ ಒಳ್ಳೇದು ನೋಡಿದ್ದು ಮಾಡಿದರೆ ಆಗುತ್ತಾ ಇನ್ನೊಂದು ಅಂದರೆ ಅಷ್ಟೇ ಇನ್ನೇನಿಲ್ಲ ಇರೋದು ಗಿಡಗಳೆ ನೋಡ್ಕೊಳ್ತೀವಿ ನೋಡ್ಕೊಂಡಿದ್ದರೆ ಇದು ಆಗುತ್ತೆ ಅಷ್ಟೆ